ನಾನು ತೋಟ ಪ್ರಿಯೆ ತೋಟ ಅಂದ್ರ ಗೊತ್ತದಾ ಇಲ್ಲೋ ಈಗಿನ ಹುಡ್ಗುರಿಗೆ ತೋಟ ಅಂದ್ರನ ಗೊತ್ತಿಲ್ಲ ತೋಟ ಅಂದ್ರ ಉದ್ಯಾನ ಪಾರ್ಕ್ ಮನೆ ಮುಂದೆ ಬೆಳ್ಸುವಂಥಾ ಗಿಡಗಳ ಗಂಟ್ಗೆ ತೋಟ ಅಂತಾರೆ ಸಣ್ಣ ತೋಟ ಇದು ನಮ್ಮನಿ ನಾನು ಈಗ ಸುಮಾರು ಇಪ್ಪತೈದು ವರ್ಷಾತು ಇಲ್ಲಿ ಬಂದು ಈ ಇಪ್ಪತೈದು ವರ್ಷ್ದಾಗ ಏನು ಇದ್ದಿದಿಲ್ಲ ಬರೇ ಮಣ್ಣಿತ್ತು ನನಗೆ ಸಸ್ಯದ ಬಗ್ಗೆ ಭಾಳ ಪ್ರೀತಿ ಮೊದಲಿಂದನೂ ಸಸ್ಯ ಪಕ್ಷಿ ಇವೆಲ್ಲ ಹೂವು ನೋಡ್ಕೋತಾ ಇರಬೇಕು ನಾ ಬಾಡಿಗಿ ಮನೆ ಒಳಗೆ ಇದ್ದಾಗು ಕೂಡ ಕುಂಡದೊಳಗ ಕೆಲ್ವೊಂದು ಸಣ್ಣ ಪುಟ್ಟ ಹೂವಿನ ಗಿಡ ಹಚ್ಚಿ ತೃಪ್ತಿ ಪಡ್ತಿದ್ದೆ ಯಾವಾಗ ನನ್ನ ಸ್ವಂತ ಮನಿಗೆ ಬಂದೆ ಆವಾಗ ನಾ ಶುರು ಮಾಡ್ದೆ ನೋಡ್ರಿ ಹಂಗಂದ್ರ ನಂಬುದರ ನೋಡಿದಲ್ಲ ಈಗ ತಗ್ಗ ಮ್ಯಾಲಿಂದ ಹಿಡ್ದು ಕೆಳ್ತನಕ ನೋಡ್ರಿ ತಗ್ಗು ದಿನ್ನಿ ತಗ್ಗು ದಿನ್ನಿ ತಗ್ಗು ದಿನ್ನಿ ಸಮತಲ ಇಲ್ಲೇ ಇಲ್ಲ ಅಂಥಾ ಇದಕ್ಕ ತೊಗೊಂಡೆ ನೋಡ್ರಿ ಕಯ್ಯಾಗ ಗುದ್ಲಿ ಸಲಿಕಿ ಬಂದು ಕುರ್ಪಿಯಿಂದ ಕೆಲ್ಸ ಆಗಾಂಗಿಲ್ಲ ಇಲ್ಲಿ ಕುರುಪಿ ಬರೇ ಸಣ್ಣ ಪುಟ್ಟ ಕೆಲಸ ಮಾಡಲಿಕ್ಕೆ ಈ ಸಮತಟ್ಟು ಮಾಡ್ಬೇಕು ನೀರು ಹರ್ದು ಹೋಗುವಂಗೆ ಮಾಡ್ಬೇಕು ಹ್ಞ್ ಆವಾಗ ಶಕ್ತಿ ಇತ್ತು ಏನ್ರಪ್ಪ ಕೈಯಾಗ ಸಲಕಿ ಗುದ್ಲಿ ಹಿಡ್ಕೊಂಡು ಮೊದಲ ಹೋದುದ್ದು ಅಂತಂದ್ರ ನನಗೆ ಹುಚ್ಚು ಭಾಳಿತ್ತು ಏನಂದ್ರ ನಮ್ಮನೆ ಮುಂದೆ ತೆಂಗಿನ ಮರ ಇರಬೇಕು ಅಂತ್ಹೇಳಿ ಆ ತೆಂಗಿನ ಮರ ಇದಕ್ಕೆ ಹೋಗಿ ಅರಣ್ಯ ಇಲಾಖೆಗೆ ಹೋಗಿ ಅಲ್ಲಿಂದ ಒಂದು ಹತ್ತು ತೆಂಗಿನ ಮಾ ಇದನ್ನ ಸಸಿಗಳನ್ನ ತೊಗೊಂಡು ಬಂದೆ ಆ ಹತ್ತರೊಳಗ ಐದು ನನಗೆ ಅಗ್ದಿ ದೊಡ್ಡು ದೊಡ್ಡು ಅಗ್ಯಾವೆ ಮಸ್ತು ಎಲ್ಲಾ ಕಾಯಿ ಕೊಡ್ತಾವೆ ಹಿಂಗಾಗ್ಯದಲ್ಲ ಈಗ ನಾ ಅವಾಗ ವಿಚಾರ ಮಾಡ್ತಿದ್ದೆ ಈಗ ಇವು ಕಾಯಿ ಕೊಡುತನಕ ನಾವಿರ್ತೆವೊ ಹೆಂಗೆ ಅಂತೇಳಿ ಈಗ ಕಾಯಿ ಕೊಡ್ಲಿಕತ್ತಾವ ಆದ್ರ ಅವ್ನ ಬಿಚ್ಚಲಿಕ್ಕೂ ಬರುದಿಲ್ಲ ನಮ್ಗೆ ಮ್ಯಾನಿಂದ ತೆಗಿಲಿಕ್ಕು ಆಗುದಿಲ್ಲ ಅಂಥಾ ಒಂದು ಪರಿಸ್ಥಿತಿ ಒಳಗೆ ಇದ್ದೇವಿ ಈಗ ನಾವು ಯಾರಾರು ಉಡ್ಕ್ಬೇಕು ಈಗ ಮ್ಯಾನಿಂದ ತೆಗಿಸ್ಬೇಕಾದ್ರ ಸೋ ಒಟ್ಟು ನಮ್ಗಂತು ಖುಶಿ ಅದ ಮೊನ್ನೆ ಮನಿಕೆ ಮನೆ ಕಾಯಿ ಅನ್ನೋದು ಎಲ್ಲರ ದೇವಸ್ಥಾನಕ್ಕೆ ಹೊಂಟ್ವಿ ಅಂದ್ರ ಜೋಡ್ ಜೋಡ್ ಕಾಯಿ ಒಯ್ತೆವಿ ಯಾವುದೋ ಒಂದು ಪ್ರೋಗ್ರಾಮ್ ಅದಪ್ಪ ಇದು ಅದ ಹಬ್ಬದ ಹರಿದಿನ ಅದ ಅಂದಾಗ ಆ ಗುಡಿಗೊಂದು ಇಪ್ಪತ್ತೈದು ಐವತ್ತು ಕಾಯಿ ಕೊಡ್ತಿವಿ ಖುಷಿಯಿಂದ ಯಾಕಂದ್ರ ಮನೆ ಕಾಯಿ ಅನ್ನೋದು ಹಿಂಗೆ ಈ ತೋಟ ಮಾಡ್ದಾಗ ಕೈ ಬಿಚ್ಚಿ ಇದನ್ನ ಮಾಡಲಿಕ್ಕೆ ದಾನ ಮಾಡಲಿಕ್ಕೆ ಭಾಳ ಖುಷಿ ಆಗ್ತದ ಆ ಥರ ಈ ತೆಂಗಿನ ಮರ ಎಲ್ಲಾ ಬಂದಾವ ಫಲ ಕೊಡ್ಲಿಕ್ಕೆ ಹತ್ತಾವ ಅಷ್ಟು ಅದೊಂದು ಖುಶಿ ಅದ ಇನ್ವೊಂದು ಏನಂದ್ರ ಇದೂ ಹಲ್ಸಿನ ಮರ ನೋಡ್ರಿ ನಮ್ಮನೆ ಮುಂದ ಅದಲ ಇದು ಇದು ನಮ್ಮ ಸೈಟಿನ್ ನಟ್ ನಡ್ವಿ ಈತ್ತೇನ್ರಪ್ಪ ನನ್ನಷ್ಟು ಎತ್ರ ಬೆಳ್ದು ಬಿಟ್ಟಿತ್ತು ನಮ್ಮ ಮನಿಯವ್ರಂದರು ಇದನ್ನ ಕಡ್ದ್ಬಿಡ್ರಿ ಅಂತೇಳಿ ಕೆಲ್ಸ್ಗಾರಿಗೆ ಹೇ ತಡಿ ತಡಿ ತಡಿ ಕಡಿಬ್ಯಾಡಪ್ಪಾ ಅಂದೆ ಕಡಿಯೋ ಕೆಲಸ ಮಾಡ್ಬ್ಯಾಡ್ರಿ ಗಿಡದ್ದು ಗಿಡ ಇದನ್ನ ನಾವು ಏನು ಮಾಡೋಣಂದ್ರ ರಿಪ್ಲೆಸ್ ಮಾಡೋಣ ಅಂದ್ರಾ ಇದನ್ನ ಬೇರೆ ಸಹಿತ ತಗದು ಆ ದಂಡೆಗೆ ಹಚ್ಬೇಕು ನೋಡಿ ಅಂತ ಹೇಳ್ದೆ ಏ ಹೋಗ್ರಿ ಅಮ್ಮರ ಅದು ಭಾಳ ದೊಡ್ಡ ಕೆಲಸ ಅದ್ನೆಲ್ಲಿ ಮಾಡ್ತೀರಿ ಅಂದವ ಅದೇನು ದೊಡ್ಡ ಕೆಲ್ಸೋ ತೋ ಒಂದು ಮೂರು ಫೋಟೋ ನಾಲ್ಕು ಫೋಟೋ ಹೋಗಿರ್ತದೆ ಅದು ಅಷ್ಟು ತಗ್ಗ ಮಾಡ್ರಿ ಮಾಡ್ಲಿಕ್ಕೆ ಬರ್ತದ ಅಂತೇಳಿ ನಾನ ಸ್ವತಃ ನಿಂತು ಅದನ್ನ ತಗಿಸಿ ಅದನೇನು ಮಾಡ್ದೆ ಎತ್ತಿ ಬೇರು ಸಮೇತ ಎತ್ತಿ ಹೌರ್ಗ ಮತ್ತೊಂದು ಕಡೆ ಅಷ್ಟು ಇದನ್ನ ತಗ್ಗು ಮಾಡಿ ಹಚ್ಚಿದ್ಚಿ ಈಗ ನೋಡ್ರಿ ವರ್ಷ ಆಗಿ ಎಷ್ಟು ಕಾಯಿ ಕೊಡ್ತಾವ ಅಂದ್ರ ಹಣ್ಣು ಇಡೀ ನಮ್ಮ ಓಣ್ಯಾಗಿನ ಮಂದಿ ಅಷ್ಟುರು ಈ ಬಂದ್ವಲ್ರಿ ಕಾಯಿ ನಮ್ಗೊಂದು ಕೊಟ್ಟು ಕಳ್ಶ್ಬಿಡ್ರಿ ಹಂಗಾದ್ರೆ ನಮ್ಗೊಂದು ಕೊಟ್ಟು ಕಳ್ಶ್ಬಿಡ್ರಿ ಹಂಗಾದ್ರೆ ಅಂತ ರಿಝರ್ವ್ ಮಾಡಿ ಹೋಗ್ಬಿಟ್ಟಿರ್ತಾರೆ ಮತ್ತೆ ಹೋಗೋವರು ಬರೋವರು ಈ ಸಣ್ಣ ಪುಟ್ಟ ಹುಡ್ಗುರು ಇರ್ತಾವಲ್ಲ ಅಜ್ಜಿ ನಮ್ಗೊಂದು ಹಣ್ಣು ಬೇಕ್ರಿ ಅಂತ ಕೂತ್ಬಿಟ್ಟಿರ್ತಾವೆ ಕಾಯಿ ಇಡ್ಕೊಂಡು ಕೂತಿರ್ತಾವೆ ಪಾಪ ಅವ್ಕ ಇಲ್ಲಪ್ಪ ಈಗ ಕಾಯದ ಅದು ಹಣ್ಣಾದ್ಮೆನ ನಿಮಗೆ ಕರೆದು ಕೊಡ್ತೆನಿ ಅಂತ ಹೇಳ್ತೆನಿ ಅದ್ರ ತಕ್ಕಂಗೆ ನಾ ಏನಿಲ್ಲ ಅವ್ರು ಹೇಳಿರ್ತೆನೆ ಅಂದ್ಮ್ಯಾಲೆ ಎಲ್ಲಾರನ್ನು ಕರಿತಿನಿ ಹಣ್ಣು ಆದ್ಮ್ಯಾಲೆ ಹೇಗಿದ್ರು ಜಗ ಅದ ಇಲ್ಲಿಲ್ಲ ಬಿಡ್ಶೆನಿ ಆ ಅವ್ರನ್ನ ಕೊಡಿಸ್ತೆನಿ ಎಲ್ಲ ನಮ್ಮನಿಯವರು ಚಂದಗೆ ಅದನ್ನ ಕೊಯ್ತಾರ ಕೊಯ್ದು ತೊಳಿ ತಗತರ ತೊಳಿ ತಗದು ಎಲ್ಲರು ತ ಸ್ ತೃಪ್ತಿ ಆಗೋಷ್ಟು ತಿನಿಸಿ ಕಳ್ಸ್ಬಿಡ್ತೇನ್ರಿಪ್ಪ ಈ ತೃಪ್ತಿ ಏನದಲ್ಲ ಈ ಸಂತೋಷ ರೊಕ್ಕ ಕೊಟ್ಟರು ಬರುದಿಲ್ರಿ ಭಾರಿ ಖುಷಿ ಆಗ್ತದೆ ಎಲ್ಲಾ ಹುಡ್ಗುರು ತಿಂತಾವಲ್ಲ ಖುಷಿಯಿಂದ ಅಂತೇಳಿ ಹೀಗಾಗಿ ಹಲ್ಸಿನ ಗಿಡ ಅದ ನಮ್ಮಲ್ಲಿ ಹಲ್ಸಿನ ಮರ ಅದ ಆಮೇಲೆ ರಾಮಫಲ ಅದರಿ ಅಪರೂಪದ್ದು ರಾಮಫಲ ಬಾರಿ ದೊಡ್ಡು ದೊಡ್ಡು ಹಣ್ಣಾಗ್ತವೆ ಭಯಂಕರ ರುಚಿ ಹಣ್ಣು ಎಲ್ಲಾರಿಗು ಕೊಟ್ಟು ನಾವು ಒಂದು ಎರಡು ಇಟ್ಕೊಂಡು ತಿಂದಿರ್ತೇವಿ ಹೀಗಾಗಿ ನಮ್ಮಲ್ಲಿ ಮಾರೊ ಪ್ರಶ್ನೆ ಅದು ಇಲ್ಲೆ ಇಲ್ಲ ಬಾಳೆಹಣ್ಣು ಬರ್ತದ ಎಂತಾ ಬಾಳಿ ಏಲಕ್ಕಿ ಬಾಳಿ ಹೀಗಾಗಿ ಸಣ್ಣ ಸಣ್ಣ ಸಣ್ಣ ಏಲಕ್ಕಿ ಬಾಳಿ ಭಾರಿ ರುಚಿ ಇರ್ತಾವೆ ಸಕ್ರಿ ತಿಂದಂಗೆ ಆಗ್ತದ ಗನ ಅದೂ ಗಡಾ ಬಿಟ್ಟು ಕೂಡಲೇ ಸುರುವ ನೋಡ್ರಿ ನನಗೊಂದು ಕೊಡ್ರಿ ನನಗೊಂದು ಕೊಡ್ರಿ ಮೊದಲೇ ಹೇಳಿಟ್ಬಿಟ್ಟಿರ್ತಾರೆ ಹೀಗಾಗಿ ಅದು ಕೂಡ ನಾವು ಎಲ್ಲಾರಿಗು ಹಂಚಿ ತಿಂತೆ ನನ್ನ ಮೊಮ್ಮಗ ಅವ್ನ ನೋಡಿಟ್ಬಿಟ್ಟಿರ್ತಾನೆ ಈಸ್ ಈ ವರ್ಷ ಈ ಇದನ್ನ ಹ ಹಲ್ಸಿನ ಹಣ್ಣಿನ ಗಿಡ ಕಡ್ದೆರಪ್ಪ ಆದ್ರ ಕಡಿದರೆ ಏನಾಗೈತದೂ ಹಣ್ಣು ಈ ವರ್ಷ ಕೊಡುದಿಲ್ಲ ದಿನಾ ಬರ್ತಾನ ಹಣ್ಣು ಯಾಕೆ ಕೊಡುದಿಲ್ಲ ಈ ಸಲ ಕಾಯನ್ನ ಆಗಿಲ್ಲಲ್ಲಾ ಅಂತ ಕೇಳ್ತಾನೆ ಈ ಹುಡ್ಗುರು ಎಷ್ಟು ಚಂದ ಅಂದ್ರ ಅವ್ರ್ಗು ಕೂಡ ನಾವು ಪ್ರಕೃತಿಯನ್ನ ಹೆಂಗೆ ಬೆಳಸಬೇಕು ಅದನ್ನ ಪ್ರೀತಿ ಹೆಂಗೆ ಮಾಡಬೇಕು ಅದಕ್ಕೆ ಎಷ್ಟು ಕೆಲ್ಸ ಇರ್ತದ ಅವುನ್ನು ನೀರು ಹಾಕ್ತನ ನಿನ್ನ ಜೊತೆ ಸಣ್ಣ ಒಂದು ಗುದ್ಲಿ ಮಾಡೇವಿ ಆ ಗುದ್ಲಿಗೆ ತೊಗೊಂಡು ಕೆತ್ತಿ ಕೆತ್ತಿ ಮಣ್ಣೆಲ್ಲ ಇದನ್ನ ಮಾಡ್ತನ ಹರುಗುತಾನ ಸೊ ಆ ಹುಡ್ಗುರ್ಗು ಕೂಡ ನಾವು ಕಲಿಸ್ದಂಗಾಗ್ತದಲ್ಲ ಈ ಕೆಲಸ ಎಲ್ಲ ಮಾಡಬೇಕು ಮಕ್ಕಳು ಅಂದಾಗ ಅವ್ರ ಕೈ ಕಾಲು ಎಲ್ಲ ಘಟ್ಮು ಮುಟ್ಟಾಗ್ತಾವ ಆ ರಟ್ಟಿ ಒಳಗೆ ಶಕ್ತಿ ಬರ್ತದ ಆಮೇಲೆ ಪ್ರಕೃತಿಯನ್ನ ನಾವು ಪ್ರೀತಿಸಬೇಕು ಎಂದು ಪ್ರಕೃತಿಗೆನ ನಾಶ ಮಾಡ್ಬಾರದು ನಾವು ಅನ್ನೋದನ ಕಲಿಸಬೇಕು ಅಂದರೆ ಈ ರೀತಿ ಕಲಿಸ್ಲಿಕೆ ಬರ್ತದ ಮುಂಜಾನೆ ಎದ್ದು ಕೂಡಲೆ ಸೂರ್ಯ ಬರ್ತಾನ್ರಿ ಆ ಸೂರ್ಯ ಬಂದ ಕೂಡಲೆ ಆ ತಂಗಿನ ಮರದ ಗರಿ ಒಳಗಿಂದ ಅವನ ಕಿರಣ ಬರೋದು ಆಮೇಲೆ ಹಲ್ಸಿನ ಮರದ ಎಲಿ ಮ್ಯಾಲೆ ಏನು ನೀರು ನಿಂತಿರ್ತಾವ ಅದ್ರ ಮ್ಯಾಲೆ ಅವ್ನ ಕಿರಣ ಬೀಳೋದು ಅದು ರಿಫ್ಲೆಕ್ಸ್ ಆಗೋದು ಎಲ್ಲ ನೋಡಿ ಆನಂದ ಪಡ್ತನ ವಿಧ ವಿಧವಾದಂಥ ಪಕ್ಷಿಗಳು ಬರ್ತಾವು ನಮ್ಮನ್ಯಾಗ ಆ ಪಕ್ಷಿ ಎಲ್ಲ ನೋಡ್ತಾನೆ ಆನಂದ ಪಡ್ತಾನ ಈ ರೀತಿ ಮಕ್ಕಳಿಗೆ ಒಂದು ಸಣ್ಣ ತೋಟ ಮನಿ ಮುಂದೆ ಇದ್ದಾಗ ಎಷ್ಟೊಂದು ನಾವು ಕಲ್ಸ್ಬೋದು ಅಂದ್ರ ಆ ಗಿಡದ ಹೆಸ್ರು ಹೇಳೋದು ಆ ಗಿಡ ಗುರ್ತಿಸಲಿಕ್ಕೆ ಆಮೇಲೆ ಬರಿಲಿಕ್ಕೆ ಓದಲಿಕ್ಕೆ ಬಂದ್ಮ್ಯಾಲೆ ಅದನ್ನ ಬರೆಲಿಕ್ರು ಕಲಿತಾವ ಸೊ ಹಿಂಗಾಗಿ ಈ ಕಲಿಕೆ ಅನ್ನೋದು ಎಷ್ಟು ಸುಲಭ ಆಗ್ತದ ಅನ್ನೋದಕ್ಕೆ ಈ ತೋಟ ಭಾಳ ಉಪಕಾರಿ ಅಂತ ಹೇಳ್ತೇವೆ ಆಮೇಲೆ ಸಣ್ಣ ಪುಟ್ಟ ಈ ಕುಂಡದೊಳಗೆ ಬೆಳಸ್ತಿವಿ ಆ ಕುಂಡಕ್ಕ ಏನು ಹಾಕಬೇಕು ಮೊದಲು ಕಲ್ಲು ಹಾಕಬೇಕು ಆಮೇಲೆ ತೆಂಗನ್ನ ಹಾಕಬೇಕು ಆಮೇಲೆ ಗೋಡೆ ಮಣ್ಣು ಹಾಕಬೇಕು ಅಂದ ತಿಪ್ಪಿ ಒಳಗಿನ ಮಣ್ಣು ನಂತರ ಕೆಂಪು ಮಣ್ಣು ಹಾಕೋದು ನಂತರ ಉಸುಕ್ ಹಾಕೋದು ಅದರ ಮ್ಯಾಲೆ ಕೆಲವೊಂದು ಇವ್ನ ಗಿಡ ನೆಟ್ಟು ಒಳಗೆ ಮುಂದೆ ಮ್ಯಾಲೆ ಇದರ್ದ್ ಬೆಣ್ಚ ಕಲ್ಲು ಇಡೋದು ಇವು ಎಲ್ಲ ಒಂದು ಪದ್ಧತಿ ಸೀರ್ ಏನದಲ್ಲ ಇದನೆಲ್ಲ ನನ್ನ ಮೊಮ್ಮಗ ಮಾಡ್ತನೆ ನೋಡ್ರ ಐದು ವರ್ಷ್ದವು ಇದ್ದಾನೆ ಅಂದ್ರ ಈ ತೋಟದಿಂದ ಅವನು ಕನ್ಸ್ಟ್ರಕ್ಟಿವ್ ಮೈಂಡ್ನು ಡೆವಲಪ್ ಆಗ್ತದೆ ಇಲ್ಲೆ ನಂತರ ಮೊದ್ಲು ಮೊದ್ಲು ಏನು ಮಾಡ್ತಿದ್ದ ಹೂವು ಅಂವ ಎಲ್ಲಿ ಹರ್ದ್ಬಿಡ್ತಿದ್ದ ಅವ್ನ ಗೆಳೆಯಂದಿರು ಬಂದ ಕೂಡಲೆ ಹರ್ಕೊಂಡು ಹರ್ಕೊಂಡು ಆಟಾಡ್ತಿದ್ದರು ಆಮೇಲೆ ಹೇಳದೇ ನೋಡಿ ಹಿಂಗೆ ಹರದ ಈಗ ಇದೀಗೆ ಬೆಳೆಲಿಕ್ಕೆ ಎಷ್ಟು ದಿವ್ಸ ಬೇಕು ಹೌದಲ್ಲ ನೀನ ಬಿಡಿಸ್ತಿಯಲ್ಲ ನೀರು ನೀನು ಹಾಕ್ತಿ ಗೊಬ್ಬರ ಹಾಕ್ತಿ ನಮ್ಮನ್ಯಾಗಿನ ಕಾಯ್ಪಲ್ಯೆ ಗಿಪಲ್ಯೆ ಏನ್ರ ನಾವು ಮ ಮ ಬಂದುದು ಎಲ್ಲಾ ಗಿಡಕ್ಕ ಹಾಕ್ತೆವೇನರಪ್ಪ ನಾವು ತಿಪ್ಪಿಗೆಂದು ಒಗ್ಯಾಂಗಿಲ್ಲ ಹೊರ್ಗ ಕಳ್ಸಂಗಿಲ್ಲ ಕಸ್ದವರಿಗೂನು ಕೊಡುದಿಲ್ಲ ನಾವು ಪ್ಲಾಸ್ಟಿಕ್ ಅಷ್ಟ ಕಸ್ದವ್ರಿಗೆ ಕೊಡುದು ನಮ್ಮನೆ ಒಳಗಿಂದ ಏನೇನು ಇರ್ತದ ಅಡ್ಗಿ ಮಾಡಿದ್ದಾಗಲಿ ಕಾಯ್ಪಲ್ಯ ಆಗಲಿ ಹಣ್ಣು ಆಗಲಿ ಯಾವ್ದಾ ಇರಲಿ ಅವಷ್ಟು ನಮ್ಮ ಗಿಡಕ್ಕೆ ಪೆಸ್ಟಿಸೈಡ್ ಅಂತನ ಹಾಕ್ತೆವಿ ನಾವು ಹಿಂಗಾಗಿ ನನ್ನ ಮಗ ನನ್ನ ಮೊಮ್ಮಗ ಗೊತ್ತಾಗ್ಬಿಟ್ಟದೆ ಯಾರರ ಮಂದಿ ಬಂದ್ರ ಬಾಳೆಹಣ್ಣು ತಿಂದ್ರಾ ಅಥ್ವಾ ಯಾವ್ದಾರ ಬೇರೆ ಹಣ್ಣು ತಿಂದ್ರ ಸಿಪ್ಪಿ ಒಗಿಬ್ಯಾಡ್ರಿ ಸಿಪ್ಪಿ ಕೊಡ್ರಿ ಇಲ್ಲಿ ನಾ ಗಿಡಕ್ಕೆ ಹಾಕ್ತೇನಿ ಕುಂದಾಕ ಹಾಕ್ತೆನಿ ಅಂತ ಹೇಳ್ತಾನೆ ಹಿಂಗೆ ಅವರೀಗೂನು ಕೂಡ ನಾವು ಆ ಗಿಡ ಬೆಳ್ಸುವಂಥಾ ಪದ್ಧತಿಯನ್ನ ಕಲಿಸ್ದಂಗೆ ಆಗ್ತದ ನಾವು ಕೂಡ ಏನಾಗ್ತದೆ ಮನ್ಯಾಗ ಪು ಸುಳ್ಳ ಖಾಲಿ ಕುತ್ಕೊಂಡು ಆ ಈ ಸುಟ್ಟು ಸುಡ್ಗಾಡು ಇದನ್ನ ನೋಡ್ತೇವಿ ಏನ್ರಿ ಧಾರಾವಾಹಿ ತಲೆ ಕೆಡಿಸ್ಕೊತೀವಿ ಅದರ ಬಗ್ಗೆ ಚರ್ಚೆ ಮಾಡ್ತೆವಿ ಅದ್ರಕ್ಕಿಂತ ಇವ್ನ ಹಿಡ್ಕೊಂಡು ಆ ಮುಗ್ಧವಾದಂಥ ಸಸ್ಯದ ಜೊತೆ ಹೂವಿನ ಜೊತೆ ನಾವು ಮಾತಾಡ್ದಾಗ ನಮಗೂ ಖುಷ್ಯಾಗ್ತದೆ ನಮ್ಮ ಮನಸ್ಸು ಅಗ್ದಿ ಶಾಂತಾಗ್ತದೆ ಮತ್ತೆ ಮೈಗೆ ವಿಶ್ರಾಂತಿ ದೊರಿತದ ವ್ಯಾಯಾಮ ಆಗ್ತದ ಆಮೇಲೆ ರಾತ್ರಿ ಚಂದಾಗ ನಿದ್ದೆ ಮಾಡ್ಲಿಕಾಗ್ತದೆ ಆಮೇಲೆ ಹಸಿವಾಗ್ತದೆ ಊಟ ಮಾಡ್ತೇವಿ ಹಿಂಗೆ ಈ ಮನೆ ಒಳಗನ ಒಂದು ಸಣ್ಣ ಪುಟ್ಟ ತೋಟ ಮಾಡ್ಕೊಂಡ್ರ ಯಾರಿಗೆ ಜಗ ಇರಂಗಿಲ್ಲ ಅವ್ರು ಟೆರೆಸ್ ಮ್ಯಾಲು ಮಾಡ್ಬೋದು ಈಗ ಟೆರಸು ತೋಟನು ಬಂದಾವೀಗ ಟೆರೆಸ್ ಗಾರ್ಡನ್ ಅಂತೇಳಿ ಭಾಳ ಪ್ರಸಿದ್ಧ ಆಗ್ಯಾವ ಈಗ ಸೊ ಅಲ್ಲು ಕೂಡ ಹಣ್ಣು ಹಂಪಲು ಎಲ್ಲ ಬೆಳಿಬೌದ್ರಿ ಹೂವು ನೋಡ್ರಿ ಹೂ ಎಷ್ಟು ತುಟ್ ಇರ್ತಾವ ಎಂತಾರ ಹೊರಗೆ ಮಾರ್ಲಿಕ್ಕೆ ಬಂದಾಗ ಹಬ್ಬ ಹುಣ್ಣಿಮೆ ಹೂವು ಬೇಕು ಅಂತಂದು ಸಿಗಂಗಿಲ್ಲ ನಮ್ಮನ್ಯಾಗೆ ನಿತ್ಯ ದೇವರಿಗೆ ಹೂ ಏರಿಸ್ತೆವ್ರಿಪಾ ಯಾಕಂದ್ರ ನಾವು ಬೆಳೆಸ್ತೆವಲ್ಲ ಇಲ್ಲೆ ಇಲ್ಲೆ ತಾಜಾ ಹೂ ಸಿಗ್ತದ ಅದೇ ತಾಜಾ ಹೂವಿನಿಂದ ನಾವು ಪೂಜಾ ಮಾಡ್ತೆವಿ ಅದೇ ಹಣ್ಣನ್ನ ನೈವೇದ್ಯ ಇಡ್ತೆವಿ ಭಾಳ ಖುಷಿ ಆಗ್ತದೆ ಮತ್ತು ಎಲ್ಲಿ ನೋಡ್ದಲ್ಲಿ ಹಸುರ್ರಿ ಈಗ ಮ ಬ್ಯಾಸ್ಗ್ಯಾಗ ಒಂಚೂರು ಹಸಿರು ಕಡಿಮೆ ಆಗ್ಬೋದು ಕರೆ ಮತ್ತೆ ಚೈತ್ರ ಮಾಸ ಬಂದು ಕೂಡಲೇ ಮತ್ತೆ ಚಿಗಿತದ ಹೊಸ ಚಿಗುರು ಬರ್ತದ ಭಾರಿ ಖುಷಿ ನೋಡಲಿಕ್ಕೆ ವಿಧ ವಿಧವಾದಂಥ ಹೂಗಳು ಬಣ ಬಣ್ಣದ ಹೂಗಳು ಬೇರೆ ಬೇರೆ ವಾಸನೆಯ ಸುವಾಸನೆಯುಕ್ತ ಹೂಗಳು ನಮ್ಮಲ್ಲಿ ತೋಟ್ದಾಗೆ ನೋಡ್ಬೋದು ನೋಡ್ರಿ ಅಂದಾ ಇಲ್ಲಿ ನಮ್ಗೆ ಕರವೀರ ಅದ ಮಲ್ಲಿಗೆ ಜಾಜಿ ಮಲ್ಲಿಗೆ ಅದ ದುಂಡು ಮಲ್ಲಿಗೆ ಅದ ಕಾಕಡ ಅದ ಹ್ಞೂ ಹೀಗಾಗಿ ಮಲ್ಲಿಗೆ ಸಾಕಷ್ಟು ಬಿಡ್ತಾವೆ ಆಮೇಲೆ ದಾಸವಾಳ ನೋಡಿರಿ ಎಷ್ಟು ಥರದ ದಾಸವಾಳ ಅವ ಬೇರೆ ಬೇರೆ ಬೇರೆ ಬೇರೆ ದಾಸವಾಳವ ಬೇರೆ ಬೇರೆ ಕಲರದ್ದು ಅವ ಒಂದು ವೈಟದ ಫುಲ್ ಅದು ಔಷಧಕ್ಕೆ ಉಪ್ಯೋಗ ಆಗ್ತದೆ ಆಮೇಲೆ ಹಳದಿ ಬಣ್ಣದ ಅದ ಕೆಂಪು ಬಣ್ಣದ್ದು ಅದ ಆಮೇಲೆ ನೀಲಿ ಬಣ್ಣದ್ದು ಶಂಕಪುಷ್ಟಿ ಅವಂತ್ರು ಭಾರಿ ಔಷದುಕ್ಕುನು ಭಾಳಷ್ಟು ಉಪಯೋಗ ಅದು ಆ ಶಂಕಪುಷ್ಟಿ ದೇವರೀಗೂನು ಶ್ರೇಷ್ಠ ಏರಿಸಲಿಕ್ಕೆ ಹಿಂಗಾಗಿ ಶಂಕಪುಷ್ಟಿ ನೋಡ್ರೆ ಎಷ್ಟು ಅರಳಿ ನಿಂತಾವ ನೋಡ್ರಿ ಅಲ್ಲಿ ಶಂಕಪುಷ್ಟಿ ಹಿಂಗೆ ಭಾಳಷ್ಟದ ನೋಡ್ರಿ ನಮ್ಮ ಎಲ್ಲಿ ನೋಡ್ತ್ರಿ ಅಲ್ಲಿ ನಮ್ಮಲ್ಲಿ ಬ್ರಾಹ್ಮೀ ಲಿಲ್ಲಿ ಹೂವು ಲಿಲ್ಲಿ ಹೂವು ಎಲ್ಲಿ ನೋಡ್ತ್ರಿ ಅಲ್ಲಿ ಲಿಲ್ಲಿ ಹೂವು ಮೇದಾಗ ಎಷ್ಟು ಚಂದ ಎದ್ದು ನಿಂತಿರ್ತಾವ ಭಾರಿ ಚಂದ ಆಮ್ಯಾಲೆ ಮೇ ಫ್ಲವರ್ ಅಂತಂದು ಬರ್ತದ್ರಿ ಏನು ನಮ್ಮ ಭೂಮಿಗತೆ ರೌಂಡ್ ಗೋಲಾಕಾರ ಇರ್ತದೆ ಅದು ಇವಾಗ ಗುಲಾಬಿ ಬಣ್ಣ ಭಾರಿ ಚಂದಿರ್ತವ ಅದು ಕೂಡ ನೋಡ್ಲಿಕ್ಕೆ ಭಾಳ ಚಂದ ಕಾಣ್ತಾವೆ ಹೀಗಾಗಿ ಆಮೇಲೆ ತುಳಸಿರಿ ಎಲ್ಲಿ ನೋಡ್ತ್ರ ಅಲ್ಲಿ ತುಳಸಿ ತುಳಸಿ ವನಾನ ಅದ ನಮ್ಮಲ್ಲಿ ಈ ಥರ ನಾನು ಈ ತೋಟಪ್ರಿಯೆ ನಾನು ಹಿಂಗಾಗಿ ನಂಗೆ ಬೇರೆ ಏನು ಬೇಕಾಗೇ ಇಲ್ಲ ನಂಗೇನ್ರೆಕ ನನ್ನ ಅಡ್ಗಿನ ಕೆಲಸ ಆತು ಅಂದ್ರ ಹೊರಗೆ ಬಂದಾಕೆನ ಆದರೆನು ಸ್ವಚ್ಛತಾ ಮಾತ್ರ ಮೆಂಟೇನ್ ಮಾಡ್ಬೇಕ್ರಿ ಅದಾ ಒಂದು ಸೊಲ್ಪ ತ್ರಾಸಾಗ್ತದ ಇರಲಿ ಅದ್ರು ನಾನು ಸ್ವಚ್ಛತಾನು ಮೆಂಟೇನ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ ಆಮೇಲೆ ಯಾರನ್ನ ಕರ್ಸಿರ್ತೆನಿ ಅವ ತಿಂಗ್ಳ್ಗೊಬ್ರ ಬಂದು ಯಾರರೆ ಸ್ವಚ್ಛ ಮಾಡ್ಕೊಟ್ಟು ಹೋಗ್ತಾರ ಹಿಂಗೆ ನಮ್ಮ ತೋಟದ ಇದನ್ನ ನಾನು ನೋಡ್ಕೊಳ್ಳಲ್ಲಿಕ್ಕೆ ಭಾಳ ಶ್ರೇಷ್ಠ ಅನಿಸ್ತದೆ ನೋಡೋಣ ಎಲ್ಲಿ ತನಕ ಆ ದೇವರು ಕೈ ಕಾಲಿಗೆ ಶಕ್ತಿ ಕೊಡ್ತಾನೆ ಅಲ್ಲಿ ತನಕ ಈ ತೋಟದ ಕೆಲಸ ಮಾಡ್ಬೇಕಂತ ಇಟ್ಕೊಂಡೇನ್ರಿಪಾ ಏನಂತಿರಿ ನಮಸ್ಕಾರ